ಹಾಂ ಹೌದು ರೀ

ಹಾಂ ಹೌದು ರೀ ಹ್ಞೂ ಹಾಂ ಬೇಳೆ ಇದಾವ್ ರೀ ಮತ್ತು ಬೆಲ್ಲನೂ ಸಿಗುತ್ತೆ ರೀ ನಮ್ಮ ಕಡೆ ಕರಿ ಬೆಲ್ಲ ಬರ್ತೆ ಸರ್ರ ಕರಿ ಬೆಲ್ಲ ಬರುತ್ತಲ್ರೀ ಕರಿ ಬೆಲ್ಲ ಭಾರೀ ಶ್ರೇಷ್ಠ ಅಲ್ರೀ ಅದು ಏಯ್ ಒಳ್ಳೆಯ ಬೆಲ್ಲ ಸರ್ ಏಯ್ ಇಲ್ಲ ರೀ ಬನ್ರಿ ಬರ್ರಿ ಹಾಗೇನಿಲ್ಲ ಎಲ್ಲ ಸಾಮಾನುಗಳು ಐಟಮ್ಸ್ಗಳೆಲ್ಲ ಚೊಲೋ ಇದಾವ್ ರೀ ನಿಮ್ಗೇನು ಖಾನಾವಳಿ ಖಾನಾವಳಿಗೆ ಏನು ಬೇಕಾಕ್ತವಲ್ರೀ ತೊಗರಿ ಬೇಳೆಯಿಂದ ಹಿಡಿದು ಚನ್ನಂಗಿ ಬೇಳೆಯಿಂದ ಹಿಡಿದು ಹೋಳಿಗೆಗೆ ಐಟಮ್ ಏನು ಹಾಕ್ತಾವಲ್ಲ ರೀ ಅವೆಲ್ಲ ನಮ್ಮ ಕಡೆ ಇದಾವ್ ರೀ ಹೌದು ಹೌದು ರೀ ಹೌದು ರೀ ಸರ್ ಹೌದು ರೀ ಹ್ಞೂ ರೀ ಹೇ ಒಳ್ಳೆಯದೆಲ್ಲ ಕೊಡ್ತೀವ್ ಸೂಪರ್ದೆಲ್ಲ ನಮ್ಮ ಅಂಗ್ಡಿಗೆ ಬಂದು ನೋಡಿ ಗೊತ್ತಾಗತ್ತೆ ನಿಮ್ಗೆ ಹೌದು ಹೌದು ರೀ

ಏಯ್ ಬನ್ರಿ ಬನ್ರಿ ಹಾಗೇನಿಲ್ಲ ಒಳ್ಳೆಯ ಬೆಲ್ಲ ಕೊಡ್ತೀನಿ ಬನ್ರಿ ಹಾಂ ಹಾಂ ನಮ್ಸ್ಕಾರ ನಮಸ್ಕಾರ